ಬೆಲ್ಲದ ಚಹಾದಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು ಏಕೆಂದರೆ ಆ ಬೆಲ್ಲದ ಚಹಾದಿಂದ ಶುಂಠಿಯನ್ನು ಉಪಯೋಗಿಸಿ ನಾವು ಶುಂಠಿ ಚಹಾವನ್ನು ಕುಡಿಯೋದ್ರಿಂದ ನಮ್ಮ ತಲೆನೋವು ಮತ್ತು ಕೈಕಾಲು ನೋವುಗಳು ಮತ್ತದು ಬೇರೆ ಬೆನ್ನು ನೋವಿನಿಂದ ನೋವು ದೂರ ಇರಬಹುದು ಏಕೆಂದರೆ ಬೆಲ್ಲದ ಚಹಾದಿಂದ ಮೆಣಸು ಮತ್ತು ಲವಂಗ ಉಪಯೋಗಿಸಿ ಈ ಚಹಾ ಕುಡಿಯೋದರಿಂದ ನಮಗೆ ತಲೆನೋವು ಸುಸ್ತು ಈ ಥರ ಖಾಯಿಲೆಗಳಿಂದ ನಾವು ದೂರ ಇರಬಹುದು ಚಹಾ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಚಹಾ ಕುಡಿಯೋದರಿಂದ ಅದನ್ನು ಉಪಯೋಗ ಮಾಡೋದ್ರಿಂದ ಯಾವ ಟೈಮಲ್ಲಿ ಹೇಗೆ ಕುಡಿಬೇಕು ಹೇಗೆ ಬಳಸಬೇಕು ಎಂಬುದು ನಮಗೆ ಇರಬೇಕು ಏಕಂದ್ರೆ ಚಹಾದಲ್ಲಿ ಬೇರೆ ಬೇರೆ ರೀತಿಯ ಚಹಾಗಳು ನಾವು ಮಾಡುತ್ತೇವೆ ಬೆಳಗ್ಗೆ ನಾವು ಚಹಾ ಅಂದರೆ ಕಾಫಿ ಮಾಡುತ್ತೀವಿ ಕಾಫಿ ಕುಡಿಯೋದ್ರಿಂದ ಬೆಳಗ್ಗೆ ಮೈಂಡ್ ಫ್ರೆಶ್ ಆಗಿ ಇರುತ್ತೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಲು ನಮಗೆ ತುಂಬ ಸಹಾಯ ಮಾಡುತ್ತದೆ ಮತ್ತು ಬೆಲ್ಲದ ಟೀಯನ್ನು ಹಲ್ಲದಿಂದ ನಾವು ಮಾಡಿದರೆ ಹಲ್ಲದಿಂದ ಮಾಡಿದ ಆ ಚಹಾವನ್ನು ನಾವು ಕುಡಿದರೆ ನಮಗೆ ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತೆ ಪಿತ್ತ ವೀತ ವಾತಗಳಿಂದ ಕಾಲುನೋವು ಈ ಥರದಿಂದ ನಮ್ಮ ದೇಹವನ್ನು ನಾವು ಕಾಪಾಡಿಕೊಳ್ಳಬಹುದು ಇದ್ರಿಂದ ನಮಗೆ ತುಂಬ ಉಪಯೋಗವಾಗುತ್ತದೆ ಬೆಲ್ಲದ ಚಹಾದಿಂದ ಮೆಣಸು ಪುಡಿ ಮಾಡಿ ಬೆಲ್ಲಕ್ಕೆ ಹಾಕಿ ಬೆಲ್ಲದಿಂದ ಆ ಮೆಣಸಿನ ಟೀಯನ್ನು ನಾವು ಕುಡಿದರೆ ನಮ್ಮ ಆರೋಗ್ಯ ಚೆನ್ನಾಗಿ ಇರುತ್ತದೆ ಮತ್ತು

ಒಣ ಮೆಣಸಿನಕಾಯನ್ನು ಹಾಕಿ ಅದನ್ನು ಮೆಣಸಿನ ಸಾರಿನ ರೀತಿ ಥರ ಮಾಡಿಕೊಂಡು ನಾವು ಕುಡಿದರೆ ನಮಗೆ ಆರೋಗ್ಯದ ಜೊತೆಗೆ ಮತ್ತು ದೇಹ ಮತ್ತು ಗಂಟಲಿನ ಕಿರಿಕಿರಿಗಳ ಸಮಸ್ಯೆ ಗಂಟಲು ನೋವು ಗಂಟಲಿನಲ್ಲಿ ಹುಣ್ಣು ಊತ ಗಂಟಲ ಭಾಗದಲ್ಲಿ ನಾಲಗೆಯ ಭಾಗದಲ್ಲಿ ಹುಣ್ಣು ಆಗುವುದು ತಡೆಗಟ್ಟಬಹುದು ಇಂತಹ ಚಹಾದಿಂದ ನಮಗೆ ಎಷ್ಟೋ ಉಪಯೋಗಗಳು ಆಗುತ್ತವೆ ಆಮೇಲೆ ಬೆಲ್ಲ ಮತ್ತು ಸ್ವಲ್ಪ ಸಕ್ಕರೆಯಿಂದ ಮಾಡಿದ ಚಹಾದಲ್ಲಿ ಬೆಲ್ಲ ಸಕ್ಕರೆ ಮಿಶ್ರಣ ಮಾಡಿ ಅದಕ್ಕೆ ಚಕ್ಕೆಯನ್ನು ಹಾಕಿ ನಾವು ಆ ಚಕ್ಕೆಯನ್ನು ಬೆಲ್ಲದಲ್ಲಿ ಹಾಕಿ ಚಹಾವನ್ನು ಮಾಡಿಕೊಂಡು ನಾವು ಪುಡಿ ಸಮೇತ ಅದರಲ್ಲಿ ಹಾಕಿ ಚಹಾ ಮಾಡಿಕೊಂಡು ಕುಡಿದ್ರೆ ಅದು ಕೂಡ ನಮ್ಮ ದೇಹಕ್ಕೆ ತುಂಬ ಉಪಯೋಗವಾಗುತ್ತದೆ ಆಮೇಲೆ ಬೆಲ್ಲದಲ್ಲಿ ಚಕ್ಕೆಯನ್ನು ಹಾಕಿಕೊಂಡು ಸ್ವಲ್ಪ ಕುಡಿಯ ಟೀ ಮಾಡಿಕೊಂಡು ನಾವು ಕುಡಿದ್ರೆ ಅದರಲ್ಲಿ ನಮಗೆ ಶುಗರ್ ಕಂಟ್ರೋಲಿಗೆ ಬರುತ್ತದೆ ಶುಗರ್ ಕಂಟ್ರೋಲ್ ಮಾಡಬಹುದು ನನ್ನಅಭಿಪ್ರಾಯದ ಪ್ರಕಾರ ನನಗೂ ಶುಗರ್ ಇರುವುದ್ರಿಂದ ನಾನು ಸ್ವಲ್ಪ ಚಕ್ಕೆಯನ್ನು ನೀರಿನಲ್ಲಿ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಮಿಶ್ರಣ ಮಾಡಿಕೊಂಡು ಆ ಟೀಯನ್ನು ನಾನು ಕುಡಿದಾಗ ನನಗೆ ಸುಗರ್ ಕಂಟ್ರೋಲು ಆಗಿದೆ

ಬೆಲ್ಲವನ್ನು ಉಪಯೋಗಿಸಿಕೊಂಡು ಬೆಲ್ಲದ ಟೀ ಟೀಪುಡಿ ನಿಂಬೆ ಎಲೆ ನಿಂಬೆ ಎಲೆಯನ್ನು ಬೆಲ್ಲದಲ್ಲಿ ಹಾಕಿ ನೀರು ಮಿಶ್ರಣ ಮಾಡಿ ಟೀಪುಡಿ ಮಿಶ್ರಣ ಮಾಡಿ ಅದನ್ನು ಅದ್ರೊಳಗೆ ಬೆರೆಸಿ ಚಹಾ ಮಾಡಿಕೊಂಡು ನಾವು ಕುಡಿದರೆ ನಮ್ಮ ದೇಹಕ್ಕೆ ತುಂಬ ಲಾಭಗಳುಂಟು ಚಹಾದಲ್ಲಿ ನಿಂಬೆ ಹಣ್ಣಿನ ರಸ ನಿಂಬೆ ಹಣ್ಣಿನ ರಸವನ್ನು ಟೀ ಒಳಗೆ ಹಾಕ್ಕೊಂಡು ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ನಿಂಬೆ ಹಣ್ಣಿನ ರಸ ಮತ್ತು ಸಕ್ಕರೆ ಮೂರನ್ನು ಮಿಶ್ರಣ ಮಾಡಿ ಟೀ ಸಮೇತ ನಾವು ಕುಡಿದರೇ ನಮಗೆ ತುಂಬ ತಲೆ ಫ್ರೆಶ್ ಆಗಿ ಇರುತ್ತದೆ ಇದ್ರಿಂದ ತುಂಬ ಲಾಭಗಳು ಉಂಟು ಮತ್ತು ಸಕ್ಕರೆಯಿಂದ ಸಕ್ಕರೆ ಹಾಲು ಟೀಪುಡಿ ಟೀಪುಡಿಯಲ್ಲಿ ಇವು ಮೂರನ್ನು ಮಿಶ್ರಣ ಮಾಡಿ ಟೀ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ದಿನಕ್ಕೆ ಎರಡು ಸಲ ಕುಡಿಯಬಹುದು ಆರೋಗ್ಯ ಸುರಕ್ಷಿತವಾಗಿ ಇರುತ್ತದೆ ಟೀ ಇಂದ ಈ ಚಹಾದಿಂದ ಇಷ್ಟು ಲಾಭಗಳುಂಟು ಯಾರಿಗೆ ಗೊತ್ತುಂಟು ಇಂಥ ಲಾಭವನ್ನು ಚಹಾದಲ್ಲಿ ನಾನಾ ರೀತಿಯಿಂದ ಚಹಾವನ್ನು ನಾವು ಮನೆಯಲ್ಲೇ ತಯಾರಿಸಿ ಚಹಾವನ್ನು ಮಾನು ಕುಡಿತಿದ್ದೇವೆ ಚಹಾ ಕುಡಿಯುತ್ತಿದ್ದೇವೆ ಈ ಚಹಾ ನಾನು ಸ್ನಾನ ಮಾಡದೆ ಟೀಗಳನ್ನು ಕುಡಿದು ನಮ್ಮ ಆರೋಗ್ಯವನ್ನು ನಾವು ಎಂದು ಹೇಳುತ್ತಿದ್ದೆ ಕಟ್ ಮಾಡ್ಲ